ಭಾರತದಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತನೂ ಹೇಳಲ್ಲ ಮತ್ತು ಚೆನ್ನಾಗಿಲ್ಲ ಅಂತನೂ ಹೇಳಲ್ಲ ಚೆನ್ನ ಪರವಾಗಿಲ್ಲ ಹಂಗೆ ನಡೀತಿದೆ ಮತ್ತೆ ಇವಾಗ ಕರ್ನಾಟಕದಲ್ಲಿ ಬೇರೆ ಹೆಣ್ಮಕ್ಳಿಗೆಲ್ಲ ಉಚಿತ ಬಸ್ ಪ್ರಯಾಣ ಅಂತ ಉಚಿತ ಟಿಕೆಟ್ ಅಂತ ಹೇಳಿ ಬಿಟ್ಟಿದ್ದಾರೆ ಅದರಿಂದ ತುಂಬ ಬಡವರಿಗೆ ಹೆಲ್ಪ್ ಆಗ್ತಿದೆ ಆದರೆ ಅದರಿಂದ ತುಂಬ ಪ್ರಾಬ್ಲಮ್ಸು ಫೇಸ್ ಮಾಡೋ ಥರ ಆಗಿದೆ ಮತ್ತೆ ಹೆಣ್ಮಕ್ಳ್ ಎಲ್ಲ ಬೈಕೋತಿದ್ದಾರೆ ಕೂಡ ಮತ್ತೆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಎದುರಿಸುವ ಸಮಸ್ಯೆಗಳು ಏನಂತ ಅಂದರೆ ತುಂಬ ಕಮ್ಮಿ ಬಸ್ಸು ಬಿಡ್ತಾರೆ ಕೆಲವೊಂದುಸಲ ಬಸ್ಸು ಅವೈಲಿಬ್ಲಿಟೀಸ್ ಇರಲ್ಲ ಬೆಳ್ಗೆ ಎಂಟು ಏಳಿ ಗಂಟೆಯಿಂದ ಸ್ಟಾಟಾದರೆ ಒಂಬತ್ತು ಗಂಟೆವರೆಗೂ ಕೋಲೇಜಿಗೆ ಸ್ಕೂಲಿಗೆ ಹೋಗುವವ್ರು ತುಂಬ ಜನ ಇರ್ತಾರೆ ಅವ್ರಿಗೆಲ್ಲ ಎಷ್ಟು ಬಸ್ ಬೇಕು ಅಷ್ಟು ನೆಸಸಿಟಿ ನೋಡಿಬಿಟ್ಟು ಬಿಡಬೇಕು ಅವರು ಅದೊಂದು ಮತ್ತೆ ಅದು ತುಂಬ ರಶ್ ಇರ್ತವೆ ಕೆಲವೊಂದ್ಕಡೆ ಬಸ್ಸುಗಳು ಓಡಾಡೋಕೆ ತುಂಬ ಕಷ್ಟ ಆಗ್ತಿರುತ್ತೆ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಇವಾಗ ಬಸ್ಸಲ್ಲೆ ಓಡಾಡ್ತಿದ್ದಾರೆ ಮತ್ತೆ ಸೀಟು ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಏನು ಅಂತ ಅಂದರೆ ವಯಸ್ಕ ವಯಸ್ಸಾಗಿರುವವರಿಗೆ ಸಪ್ರೇಟ್ ಸೀಟು ಅದೆಲ್ಲ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಮತ್ತೆ ನಂಬರ್ ಆಫ್ ಬಸ್ಸಸ್ಸನ್ನು ಸ್ವಲ್ಪ ಜಾಸ್ತಿ ಬಿಟ್ಟರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅದೊಂದು ಮತ್ತೆ